ನಮ್ಮ ಪ್ರದೇಶ್ದಾಗ ಒಟ್ಟು ಎರಡು ಅಥ್ವಾ ಮೂರು ರೀತಿಯ ಸಾಂಸ್ಕೃತಿಕ ಗುಂಪುಗಳನ್ನು ಕಾಣ್ತೇವೆ ಅಷ್ಟು ವಾಸಿಸ್ತವೆ ಈ ಕಡೆ ಮೂರು ರೀತಿಯ ಸಾಮಾನ್ಯ ಮೂರು ರೀತಿಯ ಗುಂಪುಗಳಂತೂ ವಾಸಿಸ್ತವೆ ಈ ಪ್ರದೇಶದೊಳಗೆ ಒಟ್ಟು ಅವು ಯಾವಪ್ಪ ಅಂದ್ರೆ ಹಿಂದುಗಳು ಆಗಿರ್ಬೋದು ಮುಸ್ಲಿಮ್ಸ್ರು ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಈ ರೀತಿ ಮೂರು ರೀತಿಯ ವಿಬಿನ್ನವಾಗಿ ಸಾಂಸ್ಕೃತಿಕ ಗುಂಪುಗಳನ್ನು ಕಾಣ್ತೇವೆ ನಮ್ಮ ಪ್ರದೇಶ್ದೊಳಗೆ ಈ ಪ್ರದೇಶ ಒಳಗೆ ನಮ್ಮ ಈ ಸಮ್ ನಮ್ಮ ಸಂಸ್ಕೃತಿ ಪ್ರ ಧರ್ಮಗಳಿಗೆ ಅಂದ್ರೆ ಸಾಂಸ್ಕೃತಿಕ ಗುಂಪುಗಳೊಂದಿಗೆ ಮೂರು ರೀತಿಯ ಗುಂಪ್ಗಳು ಏನು ಇದವಲ್ಲ ಆ ಸಾಂಸ್ಕೃತಿಗಳು ಅವ್ರ ಜೊತಿಗೆ ಮ ಒಡನಾಟ ಚೆನ್ನಾಗೇ ಐತೆ ಅಂದ್ರೆ ದೈನಂದಿನ ದಿನ ದಿನ ಕೆಲಸ ಮಾಡೋದಾಲೀ ಒಡನಾಟ ಆಗಲಿ ಅವ್ರ ಜೋಡಿ ಮಾತುಕತೆ ಆಗಿರಲಿ ಭಾಷೆ ಒಳಗೆ ಒಟ್ಟು ಭಾಷೆ ಬೇರೆ ಅದ ಆದ್ರೂನೂ ಅವ್ರು ನಮ್ಮ ಭಾಷೆನು ನಾ ಅವ್ರ ತಿಳ್ಕೊಂಡಿರ್ತಾರ ನಮ್ಮ ಬಾ ಅವ್ರ ಭಾಷೆ ನಾವು ತಿಳ್ಕೊಂಡಿರ್ತೀವಿ ದಿನ ದಿನಕ್ಕೆ ಹೊಂದ್ಕೊಂಡು ಹೊಂದಾಣಿಕಿ ಒಳಗೆ ನಡಿತೈತ ಮಾತಾಡ್ತೀವಿ ಚೆನ್ನಾಗಿ ಒಳ್ಳೆಯ ಉತ್ತಮ ಒಡನಾಟವನ್ನು ಹೊಣ್ಕಂದಿರ್ತೀವಿ ಒಳ್ಳೆಯ ಅಣ್ಣ ತಮ್ರು ಅಣ್ಣ ರೀತಿ ಅನ್ಕೊಂಡು ದೈನಂದಿನ ಮಾತಾಡೋದಾಗಲಿ ಆಟವಾಡೋದಾಗಲಿ ಆಟಾಡೋದಾಗಲಿ ಕೆಲಸ ಕಾರ್ಯಗಳಾಗಲಿ ಹಬ್ಬ ಹರಿದಿನಗಳಲ್ಲಾಗ್ಲಿ ಉತ್ತಮವಾಗಿ ಕಾಣ್ತೀವಿ ನಾವು ಈಗ ಹಬ್ದೊಳಗ ನೋಡೋದಾದ್ರೆ ಮೊದ್ಲ್ನೆದಾಗಿ ಹಿಂದುಗಳು ಆಚರಿಸೋ ದೀಪಾವಳಿ ಆಗಿರ್ಬೋದು ಯುಗಾದಿ ಆಗಿರ್ಬೋದು ಸಂಕ್ರಾಂತಿ ಈ ರೀತಿ ನಾವು ಹಿಂದುಗಳ್ ಆಚರಿಸೋ ಹಬ್ಬಗಳದೊಳಗ ಮುಸುಡ್ರುನ್ನೂ ಕ್ರಿಶ್ಚಿಯನ್ನರು ಅವರೂ ಕೂಡ ಭಾಗವಯ್ಸ್ತರೆ ಅವರೂ ಕೂಡ ಅಕ್ಕ ತಂಗಿಯರಂಗೆ ಭಾಗವಹಿಸಿ ಕೆಲಸ ಕಾರ್ಯಗಳಲ್ಲಿ ಮಾ ಚಾ ಒಂದುಗೂಡಿ ಸಂತೋಷ ಪಡ್ತರೆ ಎಲ್ಲರೂ ಖುಷಿಯಾಗಿ ಆಟ ಆಡಿಕೊಂಡು ಸಂಭ್ರಮದಿಂದ ಅಂದ್ರೆ ಖುಷಿಯಾಗಿ ಖುಷಿ ಖುಷಿಯಾಗಿ ಸಂತೋಷದಿಂದ ಆ ಜಾತಿ ಆ ಗುಂಪು ಈ ಗುಂಪು ಅನ್ಲಾರ್ದಂಗ ಒಟ್ಟಿಗೆ ಏನು ಹಳ್ಳಿಗಳೆ ನಮ್ಮ ಹಿಂದಿನ ಪರಂಪ ಹಿಂದಿನ ಕಾಲದಿಂದ ನಮ್ಮ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಯಾವ ರೀತಿ ಆಚರ್ಸಿಕೊಂಡು ಬಂದಿರ್ತೀವಿ ಹಬ್ಬಗಳನ್ನ ಆ ರೀತಿ ಆಚರ್ಸ್ಕೊಂಡು ಅಣ್ಣ ತಮ್ಮರು ಅಕ್ಕ ತಂಗಿಯರು ಕೂಡ್ಕೊಂಡು ನಲಿಕೊಂಡು ಹಾಡು ಹೇಳ್ತ ಕುಣೀತ ಖುಷಿಖುಷಿಯಾಗಿ ಸಂತೋಷದಿಂದ ಹಬ್ಬವನ್ನು ಆಚರ್ಸ್ತೀವಿ ಈ ಹಿಂದುಗಳಾತಂದ ಮತ್ತು ಮುಸ್ಲಿಮ್ಸ್ರು ಅವ್ರು ಆಚರಿಸೋ ಹಬ್ಬಗಳು ಆಗಿರ್ಬೋದು ರಂಜಾನ್ ಆಗಿರ್ಬೋದು ಈದ್ ಮಿಲಾದ್ ನಮ್ಮ ಕಡೆ ಎಲ್ಲ ಈದ್ ಮಿಲಾ ಅಲ್ಲಿ ಹಾಲಿ ಹಬ್ಬ ಅಂತನೂ ಅಂತಾರೆ ಆಲಿ ಹಬ್ಬದೊಳಗ ಹಿಂದುಗಳಾಗಿರ್ಬೋದು ಹಿಂದುಗಳಂದ್ರ ಲಿಂಗಾಯಿತ್ರು ಇರ್ಬೋದು ಕುರುಬರು ಈ ರೀತಿ ಹಾಂ ಬೇರೆ ಬೇರೆ ಜಾತಿಗಳು ಇರ್ತಾರಲ್ಲ ಆ ರೀತಿ ಒಳ್ಗೆ ಅವರು ಸಾಂಸ್ಕೃತಿಕ ಅವ್ರ ಹಬ್ಬಗಳ್ಗ ಚಟುಗೋಡ ಚಟುವಟಿಕೆ ಮಾಡ್ತ ಅವ್ರ ಹಬ್ ಒಳ್ಗೆ ಹಾಂ ನೈಯ ರಾತ್ರಿ ಹೊತ್ತು ಗೆಜ್ಜೆ ಹಾಕೋದು ಡ್ಯಾನ್ಸ್ ಮಾಡೋದು ಹಾಡು ಹೇಳೋದು ದೇವ್ರ ದೇವ್ರ ಪ್ರದರ್ಶನೆಲಿ ಭಾಗವಹಿಸೋದು ಹೀಗೇ ಯಾವುದೂ ಭೇದ ಭಾವ ಇಲ್ಲಾರ್ದಂಗೆ ಒಂದೇ ಊರೋರಾಗಿ ಕೂಡಿ ಒಟ್ಟಿಗೆ ಕೂಡಿಕೊಂಡು ಹಬ್ಬವನ್ನ ಆಚರಣೆ ಮಾಡ್ತಾರೆ ಇನ್ನು ಕ್ರಿಶ್ಚಿಯನ್ನರನ್ನು ನೋಡೊದಾದ್ರೆ ಹಿಂದು ಮುಸ್ಲಿಮ್ಸು ಕ್ರಿಶ್ಚಿಯನ್ನರು ಮೂರೂ ಜನ ಕೂಡಿಕೊಂಡು ಮೂರು ಜನ ಮೂರೂ ಜನ ಕೂಡ್ಕೊಂಡು ಮಾ ಗೌರವಿಸ್ತ ಪ್ರಾರ್ತವನ್ನ ಕ್ರಿಸ್ಮಸ್ ಹಬ್ಬದಲ್ಲಿ ಆಗಿರ್ಬೋದು ಡೈಲಿ ಆಗಿರ್ಬೋದು ಅವ್ರು ಈ ಧರ್ಮವನ್ನು ಪಾಲಸ್ತಾರ ಅವ್ರು ಆ ಧರ್ಮವನ್ನು ನೆ ಸಂಸ್ಕೃತಿಗೆ ಗೌರವವನ್ನು ಕೊಡ್ತಾರೆ ಬೆಲೆ ಕೊಡ್ತಾರೆ ಮತ್ತೆ ಯುಗಾದಿ ಆಗಿರ್ಬೋದು ದೀಪಾವಳಿ ಆಗಿರ್ಬೋದು ಶಿವರಾತ್ರಿ ಆಗಿರ್ಬೋದು ಈ ರೀತಿ ಒಳಗೆ ಒಬ್ರಿಗೆ ಒಬ್ಬರು ಅಕ್ಕ ತಂಗಿಯರಂಗೆ ಒಟ್ಟು ಕೂಡಿಕೊಂಡು ನಲ್ಕೊಂಡು ಹಬ್ಬವನ್ನು ಆಚರಣೆ ಮಾಡ್ತಾರ ಇನ್ನು ವ್ಯಾ ಮದಿ ಒಳಗೆ ನೋಡಪ್ಪ ನೋಡೋದಾದ್ರೆ ಅಂದ್ರೆ ಒಳಗೆ ಹಿಂದೂ ಮುಸ್ಲಿಮ ಈ ಥರ ಭೇದ ಬಾ ಇರ್ಲಾರ್ದಂಗ ನಮ್ಮ ಅಣ್ಣ ತಮ್ಮಗ ಅಕ್ಕಪಕ್ಕದವರ ಮನೆಗೆ ಇರ್ತವಲ್ಲ ಕೂಡ್ಕಂಡು ನೆಲ್ಕೊಂಡು ಖುಷಿ ಖುಷಿಯಾಗಿ ಮದಿ ಮಾಡಿ ಈ ರೀತಿ ಸಂಭ್ರಮವನ್ನು ಪಡ್ತಾರ ಮತ್ತು ನಿಷ್ಟ್ ಮತ್ತು ನೋಡಪ್ಪ ನೋಡೋದಾದ್ರೆ ಅಂದ್ರೆ ರೀತಿಯೊಳ್ಗೆ ಕೂಡಿಕೊಂಡು ಒಂದೇ ರೀತಿ ಒಳಗೆ ಒಂದೂರೋರಾಗಿ ಈ ಪ್ರದೇಶೊಳ್ಗೆ ಮೂರು ರೀತಿಯ ಸಂಸ್ಕೃತಿ ಗುಂಪುಗಳು ಒಡನಾಟ ಉತ್ತಮ ಆಗ್ಯೇತೆ ಅಂತಂದು ಹೇಳ್ತೀವಿ ನಂತರ ಅವ್ರ ಜೊತಿಗೆ ನಮ್ಮ ಒಡನಾಟ ಒಡನಾಟ ದೈನಂದಿನ ದಿನ ದಿನಕ್ಕೆ ಛಲೋ ಐತಿ ಅಂದ್ರೆ ಚೆನ್ನಾಗೈತಿ ದಿನ ದಿನಕ್ಕೆ ಸಂಬಂಧ ಬೆಳೀತದೆ ಹೊರ್ತು ಕಳೆಯೋದಿಲ್ಲ ಈ ರೀತಿ ಹೊಂದ್ಕೊಂಡ್ ಹೋಗೋದ ಹೊಂದ್ಕೊಂಡು ಹೋಗ್ತೀವಿ ನಂತರ ಮಕ್ಳು ಆಗಿರ್ಬೋದು ದೊಡ್ರ್ ಆಗಿರ್ಬೋದು ಒಬ್ರಿಗೆ ಒಬ್ಬರು ಹೊಂದಿಕೊಂಡು ದಿನಾ ನಲ್ಕೊಂಡು ಖುಷಿ ಖುಷಿಯಾಗಿ ಮಾಡುವ ಜಗಳ ಕಲಹಗಳಿಂದ ಏನೇ ಬಂದ್ರೂನು ಬೆಳಗ್ಗೆ ಆದ್ರೆ ಸಾಯಂಕಾಲ ಮರ್ತು ಬಿಡ್ತಾರೆ ಈ ರೀತಿ ಪ್ರದೇಶ್ದೊಳಗೆ ಮಾಡ್ತೇವೆ ನಂತರ ಮತ್ತು ನಮ್ಮ ಜೋಡಿ ಅವ್ರು ಹೊಂದ್ಕೊಂತಾರೆ ಅವ್ರ ಜೋಡಿ ನಮ್ಮ ಹೂ ನಾವು ಹೊನ್ಕೊಂತಿವಿ ಈ ರೀತಿ ಆಗೋದನ್ನು ಭಾವನಾತ್ಮಕ ಬೆಲೆಗಳನ್ನ ಗೌರವಿಸ್ತಾ ನಮ್ಮ ಭಾವನೆಗಳು ಸ್ಪಂದಿಸ್ತಾ ಈ ರೀತಿ ಮಾಡ್ತಾರ ಇನ್ನು ಧಾರ್ಮಿಕ ಸಂಸ್ಕೃತಿ ನೋಡೋದಾದ್ರೆ ಹಿಂದೂಗಳು ಶಿವಪ್ಪ ವಿಷ್ಣು ನಾರಾಯಣ ದುರ್ಗಮ್ಮ ದ್ಯಾಮಮ್ಮ ಈ ರೀತಿ ದೇವ್ರನ್ನ ಪೂಜಿಸೋದಾದ್ರೆ ಮುಸ್ಲಿಮ್ಸ್ರು ಅಲ್ಲಾಹ್ ಸಾಬನ್ನ ಕ್ರಿಶ್ಚಿಯನ್ನರು ಯೇಸು ಕ್ರಿಸ್ತನ್ನ ಪ್ರಾರ್ಥನೆ ಮಾಡ್ತಾರ ಅಲ್ಲಾಹ್ ಸಾಬನ್ನ ನಮಾಜ್ ಮಾಡ್ತಾರ ಒಂದಿಸಕ್ಕೆ ಹಿಂದುಗಳು ಬೆಳಗ್ಗೆ ಸಾಯಂಕಾಲ ದೀಪ ಹಚ್ಚಿ ಏನರ ಈ ರೀತಿ ಪೂಜೆ ಮಾಡುದಾದ್ರೆ ಸಾಮ ಮುಸ್ಲಿಮ್ ಮುಸ್ಲಿಮ್ರು ನಮಾಜ್ ಮಾಡ್ತಾರೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಕ್ರಿಶ್ಚಿಯನ್ನರು ಕ್ರಿಶ್ಚಿಯನ್ನರು ಪ್ರಾರ್ಥನೆ ಮಾಡ್ತಾರ ಬೆಳಿಗ್ಗೆ ತ್ರೀ ಟೈಮ್ಸ ಈ ರೀತಿ ವಿಭಿನ್ನವಾಗಿ ನೋಡೊದಾದ್ರೂನೂ ನಾವು ಬೇರೆ ಬೇರೆವಾಗಿ ಈಗ ನೋಡ್ತೀವಿ ಅಂದ್ರೂನು ಮೂರು ಗುಂಪುಗಳು ಅದ್ರಾಗ ಹೊಂದುಕೊಂಡು ಹೊಂದಿಕೊಂಡು ಹೋಗ್ತೀವಿ ಅವ್ರ ಜೋಡಿ ಒಡನಾಟ ಒಡ್ನಾಟದಿಂದ ಖುಷಿ ಖುಷಿಯಾಗಿ ಹಬ್ಬಗಳು ಆಗಿದು ಹರಿದಿನ ಆಗಿರ್ಬೋದು ಮದುವೆಗೆ ಆಗಿರ್ಬೋದು ಹೊಂದ್ಕೊಂಡು ತನ್ನ ಕಷ್ಟ ಸಮ್ಯದಲ್ಲು ಕೂಡ ಅವರು ನಮಗೆ ಸಹಾಯ ಮಾಡೋದು ಅವ್ರು ನಮ್ಗೆ ಸಹಾಯ ಮಾಡೋದು ಈ ರೀತಿ ಮಾಡ್ಕಂಡ್ ಹೋಗ್ತೀವಿ ಏನೋ ತೊಂದ್ರೆ ಬಂದ್ರೂ ಒಬ್ರಿಗ್ ಒಬ್ರಿಗೆ ಹೇಳಿಕೊಂಡು ಮುಂದಕ್ಕ ಹೋಗ್ತೀವಿ ಯಾಕಂದ್ರೆ ಅವರು ನಮ್ಮೋರು ನಾವು ಅವ್ರ್ನೋರು ಅಂದುಕೊಂಡು ಒಂದೇ ಕುಟುಂಬದವ್ರ ಥರ ಹೊಂದ್ಕೊಂಡ್ ಜೀವನ ಮಾಡ್ಕೊಂಡು ಹೋಗ್ತಿರ್ತೀವಿ ಅವ್ರ ಜೋಡಿ ನಮ್ಮ ಜೋಡಿ ಸಂಸ್ಕೃತಿ ಅಂದ್ರೆ ನಮ್ಮ ದೈನಂದಿನ ಸಂಸ್ತಿ ಅಂದ ದಿನ ದಿನ ದಿನನೆ ಚಟುವಟಿಕೆಗಳು ಈ ರೀತಿ ಒಳಗೆ ನೋಡ್ತೀವಿ ಇನ್ನು ನಮ್ಮ ಉಡುಪು ಆಗಿರ್ಬೊದು ಈ ಸಾಂಸ್ಕೃತಿಕದಲ್ಲಿ ವಿಭಿನ್ನವಾಗಿ ಕಂಡ್ರೂನು ಬೇರೆ ಬೇರೆ ಧರ್ಮಗಳದ್ದು ಒಂದೇ ರೀತಿ ಉಡುಪುಗಳನ್ನು ಕಾಣ್ತೀವಿ ಹಳ್ಳಿಗಳಲ್ಲೆಲ್ಲ ಸೀರೆಗಳು ಈ ಥರ ಉಡ್ತಾರ ಹೆಣ್ಣು ಹೆಣ್ಣು ಹುಡ್ರು ಗಂಡು ಹುಡ್ರ್ ಆದ್ರೆ ಪಂಚಿ ಈ ಥರ ಉಡ್ತಾರೆ ಪಂಚೆ ಆಗಿರ್ಬೊದು ಇಲ್ಲ ಪಟ್ಟೆ ಆಗಿರ್ಬೊದು ಈ ರೀತಿ ಉಡುಪುಗಳನ್ನು ಕಾಣ್ತೆ ಕಾಣ್ತೀವಿ ನಂತರ ನೋಡೊದಾರೆ ನಮ್ಮ ಸಂಸ್ಕೃತಿ ಬಗ್ಗೆ ನಮ್ಮ ಪ್ರದೇಶ್ದೊಳಗೆ ಅಂದ್ರೆ ಒಟ್ಟು ನಮ್ಮ ಸುತ್ತಮುತ್ತಲ್ನಂಗ ನಾವು ಇರೋ ಪ್ರದೇಶ ರೆಅದು ರೀ ಅಥವಾ ಮೂರು ರೀತಿಯ ಸಂಸ್ತಿಗಳನ್ನು ಕಾಣ್ತೀವಿ ಅಂದರೂ ದ ಸಂಸ್ಕೃತಿಗಳು ವಿಭಿನ್ನವಾದಳಿದ್ರು ಆಚರಣೆಗಳು ಬೇರೆ ಬೇರೆ ಕಾಣ್ತೀವಿ ಅಂದರೂ ದಿನ ನಾವು ಮಾಡೊ ಕಾರ್ಯಣಿಚ ಕಾರ್ಯಾಚರಣೆ ಆಗಿರ್ಬೋದು ದೇಶ ಆಗಿರ್ಬೋದು ಬೇಡಿಕೆಗಳು ಆಗಿರ್ಬೋದು ಎರಡೂ ಒಂದೇ ಆಗಿರ್ತಾವೆ ಮುಸ್ಲಿಮ್ಸ್ರು ಅದ್ರು ಹಿಂದೂ ಹಂಗ ಹಿಂಗ ಅಂತನೂ ಏನಿಲ್ಲ ಭೇದ ಭಾವ ಇರ್ಲಾರ್ದಂಗೆ ಖುಷಿಯಾಗಿ ಅವರು ನಮಗೆ ಗೌರವಿಸ್ತಿ ನಮ್ಮ ಧರ್ಮಕ್ಕೆ ಅವ್ರು ಗೌರವಿಸ್ತಾರೆ ನಾವು ಅವ್ರ ಧರ್ಮ ಅವ್ರ ಧರ್ಮಕ್ಕೆ ನಾವು ಗೌರವಿಸ್ತೀವಿ ಈ ರೀತಿ ಒಳಗೆ ನಮ್ಮ ಮತ್ತು ಅವರ ನಡುವೆ ಸಂಬಂಧ ಒಡನಾಟ ಚೆನ್ನಾಗಿರ್ತೈತೆ ಅಂತಂದು ಹೇಳ್ಬೋದು